ಹಾಂ ಹೇಳಿ ಹಾಂ ಹೇಳಿ

ಹೌದಾ ಇಲ್ಲಿ ನಮ್ದು ಡಿಸ್ಟಿಕ್ಕಲ್ಲಿ ಅಂತ ಹೇಳಿದ್ರೆ ಯಾಣ ಮತ್ತು ಗೋಕರ್ಣ ಮುರುಡೇಶ್ವರ ಅಪ್ಸರ್ಕೊಂಡ ಇಕೋ ಬೀಚ್ ಕಾಂಡ್ಲಾ ಮೆರವಂತೆ ಬೀಚ್ ಹ್ಞೂ ಹಾಂ ಎಲ್ಲಿ ಎಲ್ಲಿಂದ ಹೋಗೋದು ನೀವೀಗ ಹಳ್ದಿಪುರದಿಂದನ ಒಂದು ಒಂದಿನ ಟ್ರಿಪ್ ಅಲ್ಲ ಹಾಂ ಹಾಂ

ಹಾಂ ಹದಿನೈದು ಜನ ಇದ್ರೆ ಟಿ ಟಿನೇ ಮಾಡ್ಬೇಕಾಯ್ತು ಈಗ

ಹಾಂ ಅಡ್ಡಿಲ್ವಾ ಕಾರ್ ಮಾಡು ಕಾರಂದ್ರೆ ಕಾರು ಟಿ ಟಿ ಅಂದರೆ ಟಿ ಟಿ ಅಡ್ಡಿಲ್ಲ ಹಂಗಾರೆ ಟಿ ಟಿ ಮಾಡ್ಕೊಂಡ್ರೆ ಚಲೋ ಆಗ್ತಿತ್ತು ಏನೋ ಅಂದರೆ ಒಂದೇ ಮತ್ತು ನಿಮಗೂ ಖರ್ಚು ಈಗ ಉಳಿತಿತ್ತು ಹೌದಾ ಹಂಗಾರೆ ಒಂದು ದಿನದ್ದು ಫುಲ್ ದಿನ ಅಂತ ಹೇಳಿದ್ರೆ ಒಂದು ಎಂಟು ಸಾವಿರ ಎಂಟರಿಂದ ಒಂದು ಹನ್ನೆರಡು ಸಾವಿರ ಆಗ್ಬೌದು ಕಾರು ಎರಡೇ ಹಾಂ ಬೆಳಿಗ್ಗೆ ಮಧ್ಯಾಹ್ನ ಬಂತ ಹಾಂ ಹಂಗಿದ್ರೆ ಒಂದು ಐದಾರು ಸಾವಿರದಲ್ಲಿ ಮುಗಿತದೆ ಬಿಡಿ ಹ್ಞೂ ಒಂದು ಸಾರಿ ಒಂದು ಹತ್ತು ಸಾವಿರ ಅಂತ ಎರಡು ಸಾರಿ ಒಂದು ಹನ್ನೆರಡು ಸಾವಿರ ಆಗ್ಬೋದು ಹಾಂ ಅಡ್ಡಿ ಅಡ್ಡಿಲ್ಲ ಅಡ್ಡಿಲ್ಲ ಕಾಲ್ ಮಾಡಿ ಮತ್ತು ಹಾಂ ಹತ್ತು ಗಂಟೆಗೆ ಹಳ್ದಿಪುರದಲ್ಲಿ ಬರಬೇಕಾ ಅಡ್ಡಿಲ್ಲ ಸರಿ ಹಂಗಾದ್ರೆ ಆಯಿತು ಹಾಂ ಹಾಂ ಹಾಂ